ನಮಸ್ಕಾರ ಸ್ಥಳೀಯ ಕೃಷಿ ಉದ್ದಿಮೆಗೆ ಬೆಂಬಲ ನೀಡಲು ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪಿಸದ ಸ್ಥಾಪಿಸಲಾದ ಉದ್ಯಮಗಳು ಉದ್ಯಮಗಳ ಸ್ಥಾಪನೆ ಆಗಿದೆ ಬಟ್ ಅವಕಾಶ ಇನ್ನು ಕೃಷಿಕರಿಗೆ ಹೆಚ್ಚಾಗಿ ಸಿಗ್ತಾಯಿಲ್ಲ ಅದಕ್ಕೋಸ್ಕರವಾಗಿ ಸರ್ಕಾರವು ಅದ್ರ ಅದ್ರ ಅದ್ರ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಪ್ರತಿ ಒಂದು ಗ್ರಾಮ ಪಂಚಾಯ್ತಿಯಲ್ಲಿ ಪ್ರತಿ ಒಬ್ಬ ಕೃಷಿ ಕಾರ್ಮಿಕನಿಗು ಅದ್ರ ಬಗ್ಗೆ ತಿಳ್ಕೊಂಡಾಗೇನ್ಮಾಡ್ತಾರೆ ಈಗ ಉದಾಹರಣೆಗೆ ಮಾರುಕಟ್ಟೆ ಅಂತಾರೆ ಕೃಷಿ ಮಾರುಕಟ್ಟೆ ಅಂತೇಳ್ತಾರೆ ಕೃಷಿ ಮಾರುಕಟ್ಟೆಗೆ ಎತ್ಕೊಂಡೋದಾಗ ಕೆಲವ್ರಿಗೆ ಒಳ್ಳೆ ರೇಟ್ ಸಿಗುತ್ತೆ ಕೆಲವ್ರಿಗೆ ಸಿಗೋದಿಲ್ಲ ಬೇಜಾರಾಗುತ್ತೆ ಆದರು ರೈತರಿಗೆ ಅನ್ಯಾಯ ಆಗ್ತನೇ ಇದೆ ಅನ್ಯಾಯ ಆಗೋದಿಕ್ಕೆ ಬಿಡಬೇಡಿ ದಯವಿಟ್ಟು ಸರ್ಕಾರ ಏನಾದರು ಒಂದು ಮಾಡಿ ಆಮೇಲೆ ಕೃಷಿ ಸರಕುಗಳ ಅಂಗಡಿಗಳು ಎಲ್ಲ ಪ್ರತಿಯೊಬ್ಬರು ಸಹ ಕೃಷಿಕರಿಗೆ ನಾವು ಎಷ್ಟು ಅನುಕೂಲ ಮಾಡಿಕೊಡ್ತೀವೋ ಅವರು ನಮ್ಮೇಲೆ ಅಷ್ಟೇ ಬೆಂಬಲವಾಗಿ ನಿಂತ್ಕೊಂಡು ನಮ್ಗೇನು ಬೇಕಾದರು ಒಂದು ಇದು ಕೊಡೋದಿಕ್ಕೆ ಅವ್ರು ಸಂತೋಷಪಡ್ತಾರೆ ಅದೇ ಕೃಷಿಕರಿಗೆ ಅನ್ಯಾಯ ಆದಾಗ ಅವರು ಒಂದು ಸಲ ಬಂದ್ಮೇಲೆ ಇನ್ನೊಂದುಸಲ ಬರೋದಿಕ್ಕೆ ಇಷ್ಟಪಡೋದಿಲ್ಲ ಯಾವುದೇ ಒಂದು ಬೆಲೆಗಳು ಇಳಿಕೆ ಆದಾಗ ಇದುಮಾಡ್ದಾಗ ಆಗಲು ಜಾನುವಾರುಗಳು ಜಾನುವಾರುಗಳ ಬಗ್ಗೆ ಅಂಗಡಿಗಳು ಆಮೇಲೆ ರೈತರ ಮಾರುಕಟ್ಟೆ ಕೃಷಿ ಪ್ರವಾಸೋದ್ಯಮ ಕೃಷಿ ಪ್ರವಾಸೋದ್ಯಮ ಕೊಡಬೇಕು ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿಯಿಂದ ಪ್ರತಿಯೊಂದು ಹಳ್ಳಿಯಿಂದ ಹತ್ತು ಹತ್ತು ಜನಾನ ಒಂದೊಂದು ವರ್ಷ ಒಂದೊಂದು ವರ್ಷ ಎಲ್ಲಾದರು ಕಳಿಸಿ ಒಳ್ಳೊಳ್ಳೆ ಉದ್ಯೋಗದ ಒಂದು ಮೇಳಗಳು ಇದ್ಮಾಡಿಸಿ ಅವ್ರ ಕೈಯಲ್ಲಿ ಇದುಮಾಡ್ದಾಗ ಆ ಹತ್ತು ಜನ ಒಂದು ಊರನ್ನು ಸಾಕುವಂಥ ಬಲ ಬರುತ್ತೆ ಪ್ರತಿಯೊಬ್ಬ ಕೃಷಿಕನಿಗು ಹೇಳ್ತಾನೆ ಈ ಥರ ಐತೆ ಈ ಥರ ಮಾಡಬೇಕು ಹಿಂಗಿಂಗ್ ಮಾಡಬೇಕು ಹಿಂಗಿಂಗ್ ಮಾಡಿದ್ರೆ ಈ ಥರ ಇರುತ್ತೆ ಅಂತೇಳಿಬಿಟ್ಟು ಯಾರಿಗು ದೊಡ್ಡೊರ್ಗೆ ಮಾತ್ರ ಗೊತ್ತಾಗುತ್ತೆ ಪಾಪ ಒಳ್ಳೆ ಕೆ ರೈತ ಮಾಡಿದ ರೈತನು ಕೆಲಸ ಮಾಡ್ತಾಯಿರ್ತನೆ ಅವ್ನಿಗೆ ಗೊತ್ತೇ ಇರೋದೇ ಇರೊಲ್ಲ ಪ್ಯಾಂಟು ವೈಟ್ ಶರ್ಟು ಪ್ಯಾ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ದಾನಲ್ಲ ಅವ್ನಿಗೆ ಗೊತ್ತಿರುತ್ತೆ ಅವ್ನೋಗಿರ್ತಾನಷ್ಟೇ ಅವ್ನು ಬಟ್ ಅವ್ನು ಕೆಲಸ ಮಾಡ್ತಾನ ಮಾಡೋದಿಲ್ಲ ಅವ್ನು ಹೇಳೋದು ಇಲ್ಲ ಅವ್ನು ಮನೆಗೆ ಮಾತ್ರ ಸೀಮಿತ ಅಷ್ಟೇ ಅದೇ ಕೃಷಿ ಏನು ಗೊತ್ತಿಲ್ದೇ ಇರುವ ಕೃಷಿ ಕಾರ್ಮಿಕನ ಕರ್ಕೊಂಡೋಗಿ ಅದನ್ನು ಹೇಳ್ದಾಗ ಅದನ್ನು ತೋರಿಸ್ದಾಗ ಅವನು ಹತ್ತು ಜನಕ್ಕಲ್ಲ ನೂರು ಜನಕ್ಕೇಳ್ತಾನೆ ಅದ್ರ ಬಗ್ಗೆ ಈ ಥರ ಹೋಗಿದ್ದೆ ಈ ಥರ ಮಾಡಿದ್ವಿ ಈ ಥರ ಮಾಡಿದರೆ ನಾವು ಹಿಂಗೆ ಮಾಡ್ಬೋದು ಈ ಥರ ಇಷ್ಟು ಈ ತರ ಭಾಳ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾನವನು ಆ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಾಗ ನಮಗು ಸಂತೋಷ ಅವ್ರಿಗು ಸಂತೋಷ ಆಗುತ್ತಲ್ವಾ ತ್ಯಾಂಕ್ ಯು